ಹ್ಞೂ ಹೌದು ಹೇಳಿ ಏನು ಆಗಬೇಕಾಗಿತ್ತು ಏನು ಬೆ ಹಾಂ ಹಾಂ ಹಾಂ ಓಕೆ ಹ್ಞೂ

ಹಾಂ ಹಾಂ ಓಕೆ ಹಾಂ ಎಷ್ಟು ಹಾಂ ಈಗ ಮ ಕಮಿಂಗ್ ಸಂಡೆನ ಹಾಂ ಎಷ್ಟು ಐವತ್ತು ಜನಕ್ಕೇನ ಹಾಂ ಹಾಂ ಹಾಂ ಹೋಳಿ ಹೋಳಿಗೆ ಅದು ಒನ್ ಪ್ಲೇಟ್ ನಾವು ಇಪ್ಪತ್ತು ರೂಪಾಯಿ ಹಂಗೆ ಆಗುತ್ತೆ ಫುಲ್ ಹೌದ ಫುಲ್ ಪುಳಿಯೊಗರೆ ಮತ್ತೆ ಪುಲಮ್ ಪುರಿನಾ ಹಾಂ ಹಾಂ ಹಾಂ ಓಕೆ ಕಾಯಿ ಅದರಲ್ಲಿ ಯಾವುದು ನಿಮಗೆ ಫ್ಲೇವರ್ ಬೇಕು ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಸರಿ ಸೈಡ್ಸ್ ಏನು ಬೇಕು ಹ್ಞೂ ಹ್ಞೂ ಹ್ಞೂ ಹ್ಞೂ ಫೀ ಹ್ಞೂ ಸರಿ ಸ್ವೀಟಲ್ಲಿ ಅದೊಂದೇ ಹೋಳ್ಗೆ ಸಾಕಾ ಪುಳಿ ಹಾಂ ಹಾಂ ಸರಿ ಸರಿ ಓಕೆ ಆ ನಾವು ಒಂದು ಇನ್ನೂರ ಐವತ್ತು ಹಂಗ್ ತಗೋತ ಇದ್ದೀವಿ ಹಾಂ ಹ್ಞೂ ಇನ್ನೂರ ಐವತ್ತು ಆಗುತ್ತೆ ಹಾಂ ಆಮೇಲೆ ವಿತ್ ನಿಮ್ಗೆ ಐಸ್ ಅದೆಲ್ಲ ಎಕ್ಸ್ಟ್ರಾ ಅದೆಲ್ಲ ಎಕ್ಸ್ಟ್ರಾ ಆಗುತ್ತೆ ಇದಕ್ಕೆ ಇನ್ಕ್ಲೂಡ್ ಆಗಲ್ಲ ಐಸ್ ಕ್ರೀಮು ಅದೆಲ್ಲ ಮತ್ತೆ ನಿಮಗೆ ಬೀಡ ಎಲ್ಲ ಕೊಡಬೇಕು ಅಂತಂದರೆ ಅದೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಹ್ಞೂ ಹ್ಞೂ ಎಷ್ಟು ಹೇಳ್ಬೇಕು ಫೈನಲ್ ಪ್ರೈಜ್ ಅದೇ ಒಂದು ಐವತ್ತು ಜನಕ್ಕೆ ಅಂತ ಹೇಳ್ತಾ ಇದೀರಾ ಅಲ್ವಾ ಹ್ಞೂ ಒಂದ ಇಪ್ಪತ್ತು ಐದು ಹಂಗೆ ಆಗುತ್ತೆ ಚಿಲ್ಲರೆ ಅದ್ರ ಮೇಲೆ ಹ್ಞೂ ಸರಿ ಅದೇ ಮಾಡಿಸ್ಕೊಡ್ತೀವಿ ನಮ್ಮ ಕಡೆ ಐಯಂಗಾರಿ ಶೈಲಿ ಪುಳಿಯೋಗರೆ ಫೇಮಸ್ಸು ನಮ್ಮ ಕಡೆ ಹ್ಞೂ ತುಂಬ ಚೆನ್ನಾಗಿರತ್ತೆ ನೀವು ಒಂದು ಸರ್ತಿ ಆ ಟೆಸ್ಟ್ ನೋಡ್ಬಿಟ್ಟ ಹೇಳಿ ಒಂದು ಹಾಂ ಹಾಂ ಹಾಂ ಹಾಂ ಸರಿ ಸರಿ ಹ್ಞೂ ಓಕೆ ವಾಟ್ಸ್ಆ್ಯಪ್ ಮಾಡಿಬಿಡಿ ಅಡ್ರೆಸ್ಸ್ ವಾಟ್ಸ್ಆ್ಯಪ್ ಮಾಡಿಬಿಡಿ ಹ್ಞೂ ಹ್ಞೂ ಸರಿ ಸರಿ ಓಕೆ ಸರ್ ಹ್ಞೂ